ಸಮೃದ್ಧಿಯನ್ನು ಅಥವಾ ಪ್ರಕೃತಿಯನ್ನು ಆರಾಧಿಸುವ ಸುಗ್ಗಿಯ ಕಾಲದಲ್ಲಿ ಆಚರಿಸುವ ಹಬ್ಬಗಳು ಖಂಡಿತ ಇವೆ ನಮ್ಮ ಉಡುಪಿ ಕ್ಷೇತ್ರದಲ್ಲಿ ಹೊಸದಾಗಿ ಭತ್ತದ ತೆನೆ ಬಂದಾಗ ಅದನ್ನು ಕಟಾವು ಮಾಡಿ ಅದನ್ನು ಅದನ್ನು ಮನೆಯಲ್ಲಿ ತಂದು ಪೂಜೆ ಅದನ್ನು ಅದಕ್ಕೆ ಪೂಜೆ ಮಾಡಿ ಅದನ್ನು ಎಲ್ಲಾ ಮನೆಯ ಮನೆಬಳಕೆಯ ವಸ್ತುಗಳಿಗೆ ಕಟ್ಟೋದು ಮತ್ತೆ ಕಿಟಕಿ ಬಾಗಿಲುಗಳಿಗೆ ಒಂದು ಕಟ್ಟೋದು ಇಲ್ಲಿನ ಜನರ ಒಂದು ಸಾಂಪ್ರ ಸಾಂಪ್ರದಾಯಿಕ ಹಬ್ಬ ಸೊ ಇದನ್ನು ನಾವು ಹೊಸತು ಅಥವಾ ತೆನೆ ಹಬ್ಬ ಅಂತನು ಸಹ ಕರಿತೇವೆ ಸೊ ಇದು ಪ್ರತಿವರ್ಷ ಪ್ರತಿವರ್ಷ ಇದು ಆಚರಣೆಯನ್ನು ಮಾಡ್ತೇವೆ ಸೊ ಪ್ರಕೃತಿಯಲ್ಲಿ ಒಂದು ಹೊಸ ತೆನೆ ಬಂದಾಗ ಅದನ್ನು ಅದ ಅದನ್ನು ಒಂದು ಸಂಭ್ರಮಿಸುವಂತಹ ಒಂದು ಹಬ್ಬ ಇದಾಗಿದೆ